ನಾನು ಅಂಗನವಾಡಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಐದನೇ ಕ್ಲಾಸ್ ತನಕ ಓದೋ ತನಕಾನೂ ನಾನು ಓದಿರೋದು ಒಂದು ಹಳ್ಳಿ ಸ್ಕೂಲು ಅಲ್ಲಿ ಯಾವುದೇ ವ್ಯವಸ್ಥೆ ಇರಲಿಲ್ಲ ಕರೆಕ್ಟಾಗಿ ಅಲ್ಲಿ ಕೂರಕ್ಕೆ ಒಂದು ಡೆಸ್ಕ್ ಕೂಡ ಇರಲಿಲ್ಲ ನಾವು ನೆಲಕ್ಕೆ ಕುತ್ಕೊಂಡು ಕಲೀತಿದ್ವಿ ಆಮೇಲಾಮೇಲೆ ಸ್ವಲ್ಪ ವರ್ಷ ಆದಮೇಲೆ ಎಲ್ಲ ಕಮಿಟಿ ಅಂತ ಒಂದು ರಚನೆ ಮಾಡಿದರು ಅವ್ರತ್ರೆಲ್ಲ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಅದರಿಂದ ಡೆಸ್ಕ್ ಅಂತ ಒಂದು ತಂದರು ಅದು ಐದನೇ ಕ್ಲಾಸ್ ಮತ್ತು ನಾಲ್ಕನೇ ಕ್ಲಾಸ್ ಮಕ್ಕಳಿಗೆ ಮಾತ್ರ ಡೆಸ್ಕ್ ಅಂತ ತಂದರು ಒಂದರಿಂದ ಮೂರು ತನಕ ನಲಿ ಕಲಿ ಅಂತ ಮಾಡಿದರು ಅಲ್ಲೆಲ್ಲ ನೆಲಕ್ಕೆ ಕುತ್ಕೊಂಡೇ ಓದೋದು ಬರೆಯೋದು ಎಲ್ಲ ಮಾಡ್ತಿದ್ವಿ ಆಮೇಲಲ್ಲಿ ಶೌಚಾಲಯ ಅಂತ ಒಂದು ದೂರದಲ್ಲಿ ಇತ್ತು ಅಲ್ಲಿ ನೀರೆಲ್ಲ ಕರೆಕ್ಟಾಗಿ ಬರ್ತಿರ್ಲಿಲ್ಲ ಬಾವಿಯಿಂದ ಇಲ್ಲಿಂದ ಅಲ್ಲಿಗೆ ತಗೊಂಡು ಹೋಗಿ ನೀರನ್ನೆಲ್ಲ ಹಾಕೊಳ್ಬೇಕಿತ್ತು ಆಮೇಲೆ ನಿಧಾನ ಬೇರೆ ಗವರ್ನ್ಮೆಂಟ್ ಬಂದ ಮೇಲೆ ಚಪ್ಪಲಿ ಅಂತ ಕೊಟ್ಟರು ಆದರೆ ಅಲ್ಲಿ ಬೇರೆ ವ್ಯವಸ್ಥೆ ಏನೂ ಕರೆಕ್ಟಾಗಿರಲಿಲ್ಲ ಅಲ್ಲಿ ಬಾತ್ರೂಮ್ ಕ್ಲೀನ್ ಮಾತ್ರ ನಾವೇ ಮಾಡಬೇಕಿತ್ತು ಬೇರೆ ಕ್ಲಾಸ್ರೂಮ್ ಕ್ಲೀನ್ ಅದಕ್ಕೂ ಅಷ್ಟೇ ಅದಕ್ಕೂ ಕ್ಲರ್ಕು ಬೇರೆ ಯಾರೂ ಇರಲಿಲ್ಲ ಅಟೆಂಡರು ಹಾಗೆಲ್ಲ ಏನೂ ಇರಲಿಲ್ಲ ಎಲ್ಲವೂ ನಾವೇ ಮಾಡ್ತಿದ್ವಿ ಹಾಗೇ ಓದೋದಕ್ಕೆ ಅಂತ ನೋಡೋದಾದ್ರೆ ಅದೊಂದು ಗವರ್ನ್ಮೆಂಟ್ ಸ್ಕೂಲು ಟೀಚರ್ಸ್ ಯಾರೂ ಇರಲಿಲ್ಲ ಯಾರೂ ಓದಕ್ಕೂ ಏನು ಅಲ್ಲಿ ಇಂಪೋರ್ಟೆನ್ಸೇ ಕೊಡ್ತಿರ್ಲಿಲ್ಲ ಆಮೇಲೆ ನಿಧಾನ ನಾವು ಫಿಫ್ತ್ಗೆಲ್ಲ ಬಂದಮೇಲೆ ನಮ್ಮ ಪೇರೆಂಟ್ಸೆಲ್ಲ ಇದು ಮಾಡಿ ಅಲ್ಲಿ ಬೇರೆ ಬೇರೆದು ಫೆಸಿಲಿಟೀಸೆಲ್ಲ ಮಾಡಿದರು ಈಗ ಬೇರೆ ಟೀಚರ್ಸ್ ಬಂದಿದ್ದಾರೆ ಅವರು ತುಂಬ ಚಂದ ಅಲ್ಲಿ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ ಈಗ ಅಲ್ಲಿ ಶೌಚಾಲಯಕ್ಕೆ ನೀರು ಅಲ್ಲೇ ಬರತ್ತೆ ಬಾವಿಯಿಂದ ಅಲ್ಲಿಗೆ ತಗೊಂಡು ಹೋಗಿ ಹಾಕೋದು ಬೇಡ ಮತ್ತು ಊಟದ ವ್ಯವಸ್ಥೆ ಎಲ್ಲ ನೀಟಾಗಿ ಆಗ್ತಾ ಇದೆ ಆಮೇಲೆ ಕೈ ತೊಳೆಯೋ ನೀರು ಸ್ಮಾರ್ಟ್ ಕ್ಲಾಸ್ ಇಂಗ್ಲೀಷ್ ಕಲಿಸೋದು ಎಲ್ಲವೂ ನೀಟಾಗಿ ಆಗ್ತಾ ಇದೆ ನಲಿ ಕಲಿ ಕ್ಲಾಸ್ ಅಂದರೆ ಅಂತೂ ಈಗಂತೂ ಮಕ್ಕಳೆಲ್ಲ ಎಷ್ಟು ಕುಣ್ಕೊಂಡು ಕುಣ್ಕೊಂಡು ಹೋಗ್ತಾರೆ ನಾವಿರ್ತೇಲ್ಲ ಎಂಥದೂ ಇರಲಿಲ್ಲ ಅಲ್ಲಿ ಈಗ ಮಾತ್ರ ತುಂಬ ಚಂದ ಮಾಡಿದ್ದಾರೆ ಆಮೇಲೆ ನಾನು ಇಲ್ಲಿ ಹೈಸ್ಕೂಲ್ ಅಂತ ಬಂದಾಗ ಅಲ್ಲಿ ಎಲ್ಲ ಫೆಸಿಲಿಟೀಸು ಇತ್ತು ಅದು ಒಂದು ಪ್ರೈವೇಟ್ ಏಡೆಡ್ ಆಗಿತ್ತದು ಹಾಗಾಗಿ ಪ್ರೈವೇಟು ಬರ್ತಿತ್ತು ಗವರ್ನ್ಮೆಂಟು ಬರ್ತಿತ್ತು ಪ್ರೈವೇಟಿಂದ ಏನೇನು ಮಾಡಬೇಕೊ ಅದು ಮಾಡ್ತಿದ್ರು ಗವರ್ನ್ಮೆಂಟಿಂದ ಅಷ್ಟು ಫೆಸಿಲಿಟೀಸೂ ಬರ್ತಿತ್ತು ಹಾಗಾಗಿ ತುಂಬ ಚಂದ ನಡ್ಕೊಂಡು ಹೋಗ್ತಾ ಇತ್ತು ಸ್ಕೂಲು ಅಲ್ಲಿ ಯುನಿಫಾರ್ಮ್ಸ್ ಅದೆಲ್ಲ ತುಂಬ ಮೇಂಟೇನ್ ಮಾಡ್ತಿದ್ರು ಕ್ಲೀನ್ ಇರ್ತಿತ್ತು ಆಮೇಲೆ ಊಟ ತಿಂಡಿ ಎಲ್ಲ ಚಂದ ಇರ್ತಿತ್ತು ಹಾಲಂತ ಕೊಡ್ತಿದ್ರು ದಿನಾಲೂ ಬೆಳಗ್ಗೆ ಹಾಲು ಕುಡಿಯಕ್ಕೆ ಕೊಡ್ತಿದ್ರು ಅದು ತುಂಬ ಚಂದ ಮಾಡ್ತಿದ್ರು ಹೀಗೆ ಎಲ್ಲ ಅಲ್ಲಿ ಚಂದ ಇತ್ತು ಮತ್ತೆ ಈಗಿನ್ನೂ ಇಂಪ್ರೂವ್ ಮಾಡಿದ್ದಾರೆ ಅಲ್ಲಿ ಆ ಕಾರಿಡಾರ್ ಅಂತೂ ನೋಡಕ್ಕೆ ಎಂಥ ಖುಷಿಯಾಗುತ್ತೆ ಅಂದರೆ ಎಲ್ಲ ಮಕ್ಕಳು ಬಿಡಿಸಿರೋ ಡ್ರಾಯಿಂಗ್ಸ್ ಹಾಕಿದ್ದಾರೆ ಪೈಂಟಿಂಗ್ಸ್ ಹಾಕಿದ್ದಾರೆ ಅಲ್ಲೆಲ್ಲ ಫುಲ್ ಡೆಕೋರೇಟಿವ್ ಐಟೆಮ್ಸ್ ಎಲ್ಲ ಇಟ್ಟಿದ್ದಾರೆ ಬಂದಿರೋ ಪ್ರೈಝಸ್ ಎಲ್ಲವೂ ಇಟ್ಟಿದ್ದಾರೆ ಆಮೇಲೆ ನೆಕ್ಸ್ಟು ನಾನು ಓದಿರೋ ಕಾಲೇಜ್ ಅದು ಕೂಡ ಗವರ್ನ್ಮೆಂಟ್ ಕಾಲೇಜ್ ಅದಂತೂ ಹೈ ಲೆವೆಲಲ್ಲಿದೆ ಅದರಲ್ಲಿ ಫುಲ್ ಕ್ಲೀನ್ಲಿನೆಸ್ ಎಲ್ಲವೂ ಚಂದ ಮೇಂಟೇನ್ ಮಾಡಿದ್ದಾರೆ ಅಲ್ಲಿಯ ಲೆಚ್ಚರ್ಸು ಅಟೆಂಡರು ಎಲ್ಲ ತುಂಬ ಒಳ್ಳೆಯವರು ಮತ್ತು ತುಂಬ ಶಿಸ್ತನ್ನು ಹೇಳ್ಕೊಡ್ತಾರೆ ನಮಗೆ ತುಂಬ ಶಿಸ್ತಲ್ಲಿ ನಡಿಯತ್ತೆ ಈ ಕಾಲೇಜು ಆ ಕಾಲೇಜ್ ಇನ್ನೂ ಇಂಪ್ರೂವ್ ಆಗ್ತಾನೇ ಇದೆ ಇಂಪ್ರೂವ್ ಮಾಡ್ತಾನೇ ಇದ್ದಾರೆ ಅಲ್ಲಿ ಪ್ರಿನ್ಸಿಪಾಲ್ ಅಂತೂ ದಿನ ದಿನ ಒಂದೊಂದು ಒಂದೊಂದು ಒಂದೊಂದು ಒಂದೊಂದು ಹೊಸ ಹೊಸದೆಲ್ಲ ತರ್ತಾ ಇದ್ದಾರೆ ಬೇರೆ ಬೇರೆದೆಲ್ಲ ಸಿಸ್ಟಮ್ಸೆಲ್ಲ ಅಳವಡಿಸ್ತಾ ಇದ್ದಾರೆ ಇನ್ನೂ ಇಂಪ್ರೂವ್ ಆಗ್ತಾ ಇದೆ ಇನ್ನೂ ಇಂಪ್ರೂವ್ ಆಗತ್ತೆ